ಹಾ ಹೇಳಿರಿ ಮ್ಯಾಮ್ ಯಾರು ಹಾ ಹೌದು ಗದಗ ನೀವು ಓಕೆ ಮ್ಯಾಮ್ ವೆಲ್ಕಮ್ ಹ್ಞೂ ಇಲ್ಲಿ ಗದಗಲ್ಲಿ ನೋಡಲಿಕ್ಕೆ ತುಂಬ ಪ್ಲೇಸಸ್ ಇದೆ ಟೆಂಪಲ್ ಆಗಿರ್ಬೌದು ಗಾರ್ಡನ್ ಆಗಿರ್ಬೌದು ಮ್ಯೂಸಿಯಮ್ ಆಗಿರ್ಬೌದು ತುಂಬ ಇದೆ ನೋಡಿಕೊಳ್ಳೋದು ಆಮೇಲೆ ನೋಡಿ ಅಲ್ಲೇನು ಉಳ್ಕೊಳ್ಳೋಕ್ಕೂ ಹೋಟೆಲ್ಸು ಇದೆ ರೆಸ್ಟೋರೆಂಟು ಇದೆ ಅದರಲ್ಲೂ ಎಂಟ್ರಟೈನ್ ಮಾಡೊದಕ್ಕೆ ಗೇಮ್ಸು ಇವೆಲ್ಲ ಇರುತ್ತೆ ನೀವು ನೋಡ್ಕೊಳಕೆ ಟೆಂಪಲ್ ಅಂತಂದರೆ ತ್ರಿಕೂಟೇಶ್ವರ ಟೆಂಪಲ್ಲ್ ಆಗಿರ್ಬೋದು ಆಮೇಲೆ ವೀರಭದ್ರೇಶ್ವರ ಟೆಂಪಲ್ ಆಗಿರ್ಬೌದು ಸಾಯಿಬಾಬಾ ಟೆಂಪಲ್ ಆಗಿರ್ಬೌದು ಟೆಂಪಲ್ ಅಲ್ಲಿ ಜಾಸ್ತಿ ಇದಾವೆ ಆಮೇಲೆ ಗಾರ್ಡನ್ ಏರಿಯಾ ಅಂದರೆ ಬಸವಣ್ಣ ಸ್ಟ್ಯಾಚು ಇದೆ ಅಲ್ಲಿ ನಮಗೆ ಬಸವಣ್ಣ ಅವರು ಏನೇನು ಬೇಕೋ ಎಲ್ಲ ಇನ್ಫರ್ಮೇಷನ್ ಸಿಗುತ್ತೆ ಹಾ ಅಂದರೆ ಮ್ಯಾಮ್ ಹಾ ಹಾ ಹೌದು ಅದೆ ಮ್ಯಾಮ್ ಫೇಮಸ್ಸು ಗದಗಲ್ಲೇ ಫೇಮಸ್ಸು ಅದು ಅಲ್ಲಿಗೆ ಹೋಗ್ಬೋದು ಆಮೇಲೆ ಇವಾಗ ಮೊನ್ಮೊನ್ನೆ ಒಂದು ನ್ಯೂ ಇನ್ಸ್ಟೂಟ್ ಆಗಿದೆ ಮ್ಯಾಮ್ ಅಲ್ಲಿ ಆಶ್ರಮ ಅಂತೆ ಅಲ್ಲಿ ಕೂಡ ನಮಗೆ ಮಹಾತ್ಮಾ ಗಾಂಧೀಜಿ ಅವರ ಬಗ್ಗೆ ಫುಲ್ ಡೀಟೈಲ್ಸ ಇದೆ ಆಮೇಲೆ ಅವ್ರ ಅವ್ರು ಏನೇನು ಮಾಡಿದ್ದರೋ ಅವ್ರ ಡಿಟೈಲ್ಸ್ ಎಲ್ಲ ಇನ್ಫೋಮೆಷನ್ ಸಿಗತ್ತೆ ಅಲ್ಲಿ ಅದು ಚೆನ್ನಾಗಿದೆ ಮ್ಯಾಮ್ ಅಲ್ಲಿ ಲಂಚು ಡಿನ್ನರು ಇರೋಕ್ಕೆ ಫೆಸಿಲಿಟೀಸ್ ಎಲ್ಲಾನೂ ಸಿಗುತ್ತೆ ಅದು ಚೆನ್ನಾಗಿದೆ ಮ್ಯಾಮ್ ಹ್ಞೂ ಹಾ ನೀವು ಎಲ್ಲಿ ನೀವು ಎಲ್ಲೋಗಿ ಕೇಳಿದರೂ ಅವರು ಅವ್ರು ಅವರೇ ಫೆಸಿಲಿಟಿಸ್ ಕೊಡ್ತಾರೆ ಮ್ಯಾಮ್ ಇರೋಕ್ಕೆ ಹಾ ಇದೆ ಮ್ಯಾಮ್ ಇದೆ ಇದೆ ಇದೆ ಇದೆ ಅದಕ್ಕು ಚಾರ್ಜ್ ಆಗುತ್ತೆ ಮ್ಯಾಮ್ ಅಂದರೆ ಅಲ್ಲಿ ನೀವು ಯಾವ ಪ್ಲೇಸಿಗೆ ಹೋಗ್ತೀರ ಅದ್ಕೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಮಿನಿಮಮ್ ಟು ತೌಸಂಡ್